ಸಹಜವಾಗಿ ಈಗೆಲ್ಲ ತುಂಬ ಅಭ್ಯಾಸ ಆಗಿರೋದ್ರಿಂದ ಅಡಿಗೆ ಮನೆಗೆ ಹೆಚ್ಚು ಸಮಯವನ್ನು ನಾವು ಏನು ಯೂಸ್ ಮಾಡ್ಕೊಳ್ಳೋಲ್ಲ ತುಂಬ ಕಡಿಮೆ ಸಮಯ್ದಲ್ಲೆ ಅಂದರೆ ಒಂದು ಅನ್ನ ಸಾರು ಅಥವಾ ತಿಂಡಿಗಳು ಆ ಥರದ್ದು ಮಾಡೋದಾದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೆಚ್ಚು ಅಂದ್ರೆ ಒಂದು ಒಂದು ಗಂಟೆ ಒಳಗೆ ಎಲ್ಲ ಮುಗಿಸ್ಕೊಂಬಿಡ್ತೀವಿ ಆದರೆ ಕೆಲ್ವೊಂದು ಸಲ ಅಡಿಗೆ ರೀತಿನೇ ಗೊತ್ತಿರೋಲ್ಲ ಅಂದಾಗ ಆ ಥರನೂ ಸಹಜವಾಗಿ ಆಗಿದೆ ಮುಂಚೆಯೆಲ್ಲ ನಮಗೆ ಅಡಿಗೆ ಬರದಿರೋ ಸಮಯದಲ್ಲೆಲ್ಲ ಎಷ್ಟು ಎಷ್ಟು ಪ್ರಮಾಣದ ಮಟ್ಟಿಗೆ ಹಾಕಬೇಕು ಪದಾರ್ಥಗಳು ಅಂತ ಗೊತ್ತಿಲ್ಲದಾಗೆಲ್ಲ ತುಂಬ ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡ್ತಾ ಇದ್ವಿ ಆಗೆಲ್ಲ ಸುಮಾರು ಸಮಯ ಅರ್ಧ ಗಂಟೆ ಆಗೋದೆಲ್ಲ ನಮಗೆ ಒಂದು ಒಂದೂವರೆ ಗಂಟೆ ಆಗೋದು ಒಂದು ಉದಾಹರಣೆ ಕೊಡೋದಾದರೆ ಒಂದು ಸಲ ರವೆ ದೋಸೆ ಮಾಡಿದ್ವಿ ರವೆ ದೋಸೆನಲ್ಲಿ ಏನೇನು ಹಾಕಬೇಕಂತ ಸರ್ಯಾಗಿ ಗೊತ್ತಿಲ್ಲದೇ ಬರೀ ರವೇನ ಅಷ್ಟೆ ಹಾಕಿ ನಾವು ದೋಸೆ ಮಾಡ್ಬಿಟ್ಟಿದ್ವಿ ಅವಾಗ ರವೆ ಅದು ಎದ್ದೇಳ್ತನೇ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಅದಕ್ಕೆ ಚೂರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮುಂದಿನ ಪ್ರಯತ್ನದಲ್ಲಿ ಹಾಗೆ ಮಾಡಿದ್ವಿ ಅದು ಚೆನ್ನಾಗಿ ಬಂತು